ಅಂದರೆ ಬೇರೆ ದೇಶಗಳಲ್ಲಿ ತೋರಿಸೋದ ಬಯಸುವ ನಮ್ಮ ಶೈಲಿ ಅಂದರೆ ಕಲಾಶೈಲಿ ಅಂತಂದರೆ ನಮ್ಮ ಯಕ್ಷಗಾನ ಯಕ್ಷಗಾನ ಅತವರ ಅಥವಾ ಕೇರಳದ ನೃತ್ಯ ಪ್ರದರ್ಶನ ಏಕೆಂದರೆ ಕೇರಳದ ಮತ್ತು ಯಕ್ಷಗಾನ ನೃತ್ಯ ಪ್ರದರ್ಶನ ತುಂಬ ವಿಭಿನ್ನವಾಗಿರುತ್ತದೆ ನೋಡಲು ತುಂಬ ಚೆನ್ನಾಗಿ ತುಂಬ ಕಣ್ಣಿಗೂ ತಂಪನ್ನು ನೀಡುತ್ತದೆ ತುಂಬ ಚೆನ್ನಾಗಿ ಇರುತ್ತದೆ ಮತ್ತು ಅವರು ಒಂದು ಕತೆಯ ರೂಪದಲ್ಲಿ ಪ್ರದರ್ಶನ ನೀಡುತ್ತಾರೆ ಮತ್ತು ರುತ್ ನೃತ್ಯದ ಮತ್ತು ಕತೆ ಎರಡೂ ರೂಪದಲ್ಲೂ ಪ್ರದರ್ಶನ ನೀಡುತ್ತಾರೆ ನೋಡಲು ಚೆನ್ನಾಗಿರುತ್ತದೆ ಅದಕ್ಕೆ ಅದನ್ನು ನಾನು ಬೇರೆ ದೇಶದಲ್ಲಿ ತೋರಿಸುತ್ತೇನೆ